ಕಸೂತಿ ಹಾಕುವ ಸಂಗತಿಗಳು ಯಾವ್ಯಾವುವೆಂದರೆ ವ ಕೈಯ್ಯಲ್ಲಿ ಹೊಲಿಗೆ ಹಾಕೋದಾಗಿರ್ಬೋದು ಮತ್ತೆ ಇವಾಗೆಲ್ಲ ಮಿಷಿನ್ಗಳು ಬಂದಿದ್ದಾವೆ ಮಿಷಿನಲ್ಲಿನೇ ಎಲ್ಲ ಹೊಲಿಗೆ ಎಲ್ಲ ರೀತಿಯ ಕಸೂತಿಗಳನ್ನು ಹಾಕ್ಬೋದು ಬ್ಲ ಬ್ಲೌಸಿಗೆ ಡ್ರೆಸ್ಗಳಿಗೆ ಮತ್ತೆ ಸೀರೆಗಳಿಗೆ ಅವುಗಳಿಗೆಲ್ಲ ಕಸೂತಿ ಹಾಕ್ತಾರೆ ಯಾಕಂದರೆ ಇವಾಗ ಇವಾಗ ಇವಾಗೆಲ್ಲ ಬಟ್ಟೆಗಳನ್ನು ಯೂಸ್ ಮಾಡೋದೇ ಕಸೂತಿ ಹಾಕುವ ಬಟ್ಟೆಗಳು ಹೊಲಿಗೆ ಹಾಕದೆ ಯಾವ ಬಟ್ಟೆಗಳು ಯೂಸ್ ಮಾಡಲ್ಲ ಎಲ್ಲವೂ ಹೊಲಿಗೆ ಹಾಕೋದರಿಂದನೇ ಯೂಸ್ ಮಾಡೋದು ಅದಕ್ಕೆನೇ ಎಲ್ಲ ಸಂಗತಿಗಳು ಈ ಸೇರ್ತವೆ ಎಲ್ಲ ಸಂಗತಿಗಳು ಯಾವ್ಯಾವು ಸೇರುತ್ತವೋ ಎಲ್ಲ ಸಂಗತಿಗಳು ಎಲ್ಲ ರೀತಿಯಾದ ಬಟ್ಟೆಗಳಿಗೂನು ಸಂಬಂಧಪಡ್ತಾವೆ ಯಾವ ರೀತಿಯ ಬಟ್ಟೆ ಹೆಚ್ಚು ಬಳುಸುತ್ತೀವಿ ಅಂತಂದರೆ ಕಾಟನ್ ಕಾಟನ್ ಮತ್ತೆ ನೈಲಾನ್ ಸಿಂತಟಿಕ್ ಮತ್ತೆ ಪಾಲಿಸ್ಟರ್ ಎಲ್ಲ ರೀತಿಯ ಬಟ್ಟೆಗಳು ಬಳಸ್ತೀವಿ ಯಾಕಂದರೆ ಎಲ್ಲರಿಗೂ ಯಾವ್ಯಾವ ರೀತಿ ಬಟ್ಟೆ ಇಷ್ಟ ಆಗ್ತವೋ ಆ ಬಟ್ಟೆಗಳನ್ನು ಕೊಡ್ತಾರೆ ಕಸೂತಿ ಹಾಕಲು ಆ ಬಟ್ಟೆಗಳನ್ನೇ ಯೂಸ್ ಮಾಡಿ ಹಾಕ್ತೀವಿ ಕೆಲಸವನ್ನು ತ್ವರ್ಗತಿಯಲ್ ಮಾಡಲು ಚೆನ್ನಾಗಿ ಮಾಡಲು ಯಾವುದಾದ್ರೂ ಅಪರೂಪದ ತಂತ್ರಗಳಿವೆಯೇ ಎಂದು ಕೇಳಿದ್ದಾರೆ ಹೌದು ಇವಾಗ ಇವಾಗೆಲ್ಲನೂ ಕೈ ಕೈಯ್ಯಲ್ಲಿ ಮಾಡೋದಕ್ಕಿಂತ ಮಿಷಿನ್ಗಳೇ ಜಾಸ್ತಿ ಬಂದಿದ್ದಾವೆ ಎಲ್ಲ ಉಪಕರಣಗಳಿಂದನೇ ಜಾಸ್ತಿ ಮುಂದುವರೆಯುತ್ತಿದೆ ಇವಾಗಿನ ಕಸೂತಿ ಹಾಕುವ ಸಂಗತಿಗಳು ನಾವು ಮನೆಯಲ್ಲಿ ಮುಂಚೆಯೆಲ್ಲ ಸೂಜಿ ಸೂಜಿ ಮತ್ತೆ ದಾ ಸೂಜಿ ದಾರ ಮತ್ತು ಮಣಿಗಳಿಂದ ಪೋಣಿಸಿ ಪೋಣಿಸಿ ಒಂದೊಂದನ್ನೇ ಡಿಸೈನ್ ಮಾಡ್ತಿದ್ವಿ ಕೈಯ್ಯಲ್ಲಿ ಯ್ಯಾಂಡ್ ಎಂಬೊರೇಡ್ರಿ ಮಾಡಿ ಡಿಸೈನ್ ಮಾಡ್ತಿದ್ವಿ ಇವಾಗೆಲ್ಲ ಮಿಷಿನ್ಗಳೇ ಬಂದ್ಬಿಟ್ಟಿದ್ದಾವೆ ಮಿಷಿನಿಂದನೇ ಎಲ್ಲನೂ ಎಲ್ಲ ಡಿಸೈನ್ಅನ್ನು ಸೆಟ್ ಮಾಡಿ ಬಿಟ್ಬಿಟ್ರೆ ಎಲ್ಲ ಅದೇ ಹಾಕಿ ಕಂಪ್ಲೀಟ್ ಮಾಡುತ್ತೆ ಬ್ಲೌಸಿಂದು ಇವಾಗ ಮತ್ತೆ ನಾವು ಸಾರಿ ಕುಚ್ಚು ಹಾಕ್ತೀವಿ ಸಾರಿ ಕುಚ್ಚಿಂದನೂ ಅಷ್ಟೇನೇ ದಾರ ಮತ್ತೆ ನೀಡಲ್ ಮತ್ತೆ ಬೀಡ್ಸ್ಯಿಂದ ಇವುಗಳಿಂದ ನಾವು ದಾ ಸಾರಿ ಕುಚ್ಚನ್ನು ಹಾಕ್ತೀವಿ ಸಾರಿಯಲ್ಲಿ ಪಲ್ಲು ಇದು ಸೆರಗು ಅಂತ ಇರುತ್ತಲ್ಲ ಸೆರಗಿನ ಕೊನೆಯಲ್ಲಿ ಕುಚ್ಚುಗಳನ್ನು ಹಾಕೋದಾಗಿರ್ಬೋದು ಅದರಿಂದನೂ ಈ ಕುಚ್ಚುಗಳನ್ನು ಹಾಕೋ ಸಂಗತಿಯಂತ ಹೇಳ್ಬೋದು ಮತ್ತೆ ಬ್ಲೌಸ್ ಎಂಬ್ರಾಯ್ಡ್ರಿ ಮುಂಚೆ ಎಲ್ಲನೂ ಕೈಯ್ಯಲ್ಲಿ ಮಾಡ್ತಿದ್ವಿ ಇವಾಗೆಲ್ಲ ಮಿಷಿನ್ ಬಂದಿದ್ದಾವೆ ಅದ್ರಲ್ಲುನೂ ಬೇರೆ ಬೇರೆ ಥರ ಇದ್ದಾವೆ ಯ್ಯಾಂಡ್ ಎಂಬ್ರಾಯ್ಡ್ರಿ ಅಂದರೆ ಕೈಯ್ಯಲ್ಲಿ ಮಣಿಗಳಿಂದ ಮಾಡೋದೇ ಯ್ಯಾಂಡ್ ಎಂಬ್ರಾಯ್ಡ್ರಿ ಮತ್ತೆ ಮಿಷಿನ್ ಎಂಬ್ರಾಯ್ಡ್ರಿ ಮಿಷಿನಿಂದನೇ ಮಾಡೋ ಡಿಸೈನ್ಸೇ ಬೇರೆ ಇರ್ತಾವೆ ಕೈಯ್ಯಿಂದ ಮಾಡೋ ಡಿಸೈನ್ಸೇ ಬೇರೆ ಇರ್ತಾವೆ ಅದರಲ್ಲೂನು ವೆರೈಟಿ ವೆರೈಟಿ ಬರುತ್ತೆ ಮತ್ತೆ ಸಾರಿ ಕುಚ್ಚು ಆ ಸಾರಿ ಕುಚ್ಚಿಂದನೂ ಬೇರೆ ಮತ್ತೆ ಬ್ಲೌಸ್ ಹೊಲೆಯೋದಾಗಿರ್ಬೋದು ಮತ್ತೆ ಡ್ರೆಸ್ಗಳನ್ನು ಹೊಲೆಯೋದಾಗಿರ್ಬೋದಾ ಹೊಲೆಯೋದಾಗಿರ್ಬೋದು ಸಣ್ಣ ಮಕ್ಕಳಿಗೆ ಡ್ರೆಸ್ಗಳನ್ನು ಹೊಲೆಯೋದಾಗಿರ್ಬೋದು ಗಂ ಗಂಡು ಮಕ್ಕಳಿಗೆ ಶರ್ಟ್ಗಳು ಟೀ ಶರ್ಟ್ ಎಲ್ಲ ಎಲ್ಲ ಕಸೂತಿಗಳು ಕಸೂತಿ ಹಾಕುವ ಸಂಗತಿಗಳು ಎಂದು ಹೇಳಬಹುದು ಇವೆಲ್ಲನೂ ಕಸೂತಿ ಹಾಕುವ ಸಂಗತಿಗಳು ಯಾವ್ಯಾವ ರೀತಿ ಬಟ್ಟೆನ ಯಾವ್ಯಾವ ರೀತಿ ಯಾರು ಯಾರು ಹೆಂಗೆ ಹೆಂಗೆ ಇಷ್ಟ ಪಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಎಲ್ಲ ರೀತಿಯ ಬಟ್ಟೆಗಳನ್ನು ಬಳಸಿ ಹೆಚ್ಚು ಯಾವ್ಯಾವ ಬಟ್ಟೆಗಳನ್ನು ಕೊಡ್ತಾರೋ ಆ ಬಟ್ಟೆಗಳನ್ನೇ ಬಳಸಿ ಕಸೂತಿ ಹಾಕೋ ಕೆಲಸ ಮಾಡ್ತೀವಿ ಮತ್ತೆ ಕೆಲಸನ ತ್ವರಿತಗತಿಯಲ್ಲಿ ಮಾಡಲು ಎಲ್ಲ ಉಪಕರಣಗಳು ಬಂದಿದ್ದಾವೆ ಇವಾಗ ಕೈಯ್ಯಲ್ಲಿ ಯಾರು ಮಾಡಲ್ಲ ಇವಾಗಿನ ಕಾಲದಲ್ಲೆಲ್ಲ ಉಪಕರಣಗಳನ್ನೇ ಉಪಯೋಗಿಸಿನೇ ಮಾಡ್ತಾರೆ ಎಲ್ಲದ್ದಕ್ಕೂ ಈಗ ಮಿಷಿನ್ಗಳು ಬಂದಿದ್ದಾವೆ ಮಿಷಿನ್ ಉಪಯೋಗಿಸಿನೇ ಎಲ್ಲ ಅಪರೂಪದ ಅಪರೂಪದ ತಂತ್ರಗಳಿವೆಯೇ ಎಂದು ಕೇಳಿದ್ದಾರೆ ಎಲ್ಲವೂ ಉಪಕರಣಗಳು ಬಂದಿದ್ದೇವೆ ಕಸೂತಿ ಹಾಕುವ ಸಂಗತಿಗಳು ಯಾವ್ಯಾವು ಎಂದು ಹೇಳಿದೆ ಯಾಕಂತ ಹೇಳಿದೆ ಎಲ್ಲ ರೀತಿಯ ಬಟ್ಟೆಗಳನ್ನು ಬಳಸಿ ಕಸೂತಿ ಹಾಕ್ತೀವಿ ಅಂತನೂ ಹೇಳಿದೆ ತ್ವರಿತಗತಿಯಲ್ಲಿ ಬಳಸಲು ಚೆನ್ನಾಗಿ ಅಪರೂಪದ ತಂತ್ರಗಳಿವೆಯೇ ಅಂದರೆ ಎಲ್ಲ ತಂತ್ರಗಳುಯಿ ತಂತ್ರಗಳವೂ ಕ ತಂತ್ರಗಳು ಇದುವೆ ಇವೆ ಎಂದು ಹೇಳ್ಬಹುದು